ಇಲ್ಲಿ ನಾನು ಹೇಳ್ತಕ್ಕಂತಿರುವ ಛಾಯಾಚಿತ್ರದ ಬಗ್ಗೆ ಅಂದರೆ ಒಂದು ಹುಡುಗನ ಛಾಯಾಚಿತ್ರ ನೋಡಲಿಕ್ಕೆ ಸ್ಮೈಲ್ ಮಾಡ್ಕೊಂಡು ಚೆನ್ನಾಗಿರುವಂಥ ಹುಡುಗನ ಹಿಂದೆ ಯಾವ ಥರ ಕಥೆ ಇರ್ಬೋದು ಅಂತ ಅವನು ನೋಡಕೇನೊ ಚೆನ್ನಾಗಿ ಸ್ಮೈಲ್ ಮಾಡ್ಕೊಂಡು ಇದ್ದ ಫೋಟೋ ತೆಗೆದ ನಂತರ ಬಟ್ ಅವ್ನದು ರಿಯಲ್ ಸಿಚುವೇಶನು ಅವನು ಇರ್ತಕ್ಕಂಥ ಅವನ ಹಿಂದೆ ಇರ್ತಕ್ಕಂಥ ಪರಿಸ್ಥಿತಿ ಕೇಳಿದರೆ ಶಾಕ್ ಆಗ್ತೀರ ನೀವು ಏನಂದರೆ ಆ ಹುಡುಗ ಅವರ ಅಪ್ಪ ಅಮ್ಮ ನೋಡ್ಕೊಳ್ಳಿಕ್ಕೆ ತನ್ನ ಸ್ಕೂಲು ಮತ್ತೆ ಎಲ್ಲವನ್ನು ತ್ಯಾಗ ಮಾಡಿ ಕೆಲಸಕ್ಕೆ ಹೋಗ್ತಿರ್ತಾ ಅವನು ಆದರೂ ಒಂದು ಬಟ್ಟೆ ಅಂಗಡಿಲಿ ಸೇಲ್ಸ್ಮ್ಯಾನ್ ಆಗಿ ಕೆಲಸಕ್ಕೆ ಹೋಗ್ತಿರ್ತಾನೆ ಆದರೂ ನೋಡೋಕ್ಕೆ ಅವನ ಮುಖದಲ್ಲಿ ಯಾವಾಗಲೂ ಸ್ಮೈಲ್ ಇರುತ್ತೆ ಹಾಗೆ ನೋಡೋಕ್ಕೆ ಅವನು ಬಡವ ಅನ್ಸೋಲ್ಲ ಆ ಥರ ಇರ್ತಾನೆ ಅವನ ಪಿಕ್ ಬಗ್ಗೆ ನಾನು ಮಾತಾಡ್ತಿರೋದು ಬಟ್ ಅವನ ಸ್ಯಾಕ್ರಿಫೈಸ್ ಮಾಡಿರೋದು ಯಾರಿಗೂ ಗೊತ್ತಾಗಲ್ಲ ನೋಡೋಕ್ಕೆ ಫೋಟೋ ನೋಡೋಕ್ಕೆ ಮಾತ್ರ ಅವ್ನದು ಚೆನ್ನಾಗಿರುತ್ತೆ ಆ ಥರ ಪಿಕ್ಸ್ ಕೂಡಾ ನಾವು ನೋಡ್ಬೋದು